ಎಲ್ಲರಿಗೂ ಗೊತ್ತಿರೊ ಹಾಗೆ ಈಗ ಬೆಂಗಳೂರು ಮೆಟ್ರೊಪೊಲಿಟಿನ್ ಸಿಟಿ ಆಗ್ತಿದೆ ಹಾಗಾಗಿ ಈಗ ಟೆಕ್ನಾಲಜೀಸ್ ಎಲ್ಲ ಜಾಸ್ತಿ ಇಂಪ್ರೂವ್ ಆಗಿ ಮರ ಗಿಡ ಎಲ್ಲ ತುಂಬ ಕಡಿಮೆ ಆಗಿದೆ ಹಾಗಾಗಿದ್ರಿಂದ ಎಲ್ಲೋ ಸ್ವಲ್ಪ ಇಲ್ಲಿ ಟ್ರಾವೆಲಿಂಗ್ ಮಾಡ್ತಾರೆ ಅಲ್ಲಿ ಸ್ವಲ್ಪ ಸೌಂಡ್ ಪೊಲ್ಯೂಷನ್ ನಾಯ್ಸ್ ಪೊಲ್ಯೂಷನ್ ಮತ್ತು ಏರ್ ಪೊಲ್ಯೂಷನ್ ಎಲ್ಲ ಇರೋದ್ರಿಂದ ಇಲ್ಲಿ ಸ್ಟೇ ಆಗೋಕ್ಕೆ ತುಂಬ ಜನ ಅನ್ಕಂಫಟೇಬಲ್ ಫೀಲ್ ಆಗ್ತಾರೆ ಹಾಗಾಗಿ ಹಳ್ಳಿಗೆ ಹೋಗೋದ್ರಿಂದ ಇಲ್ಲೇ ಸುತ್ತಮುತ್ತ ಕಾಡು ಪ್ರದೇಶ ಅಥವಾ ಹಳ್ಳಿ ಕಡೆ ಹೋಗೋದ್ರಿಂದ ಒಳ್ಳೆಯ ತಂಪು ಒಳ್ಳೆಯ ಪೀಸ್ ನೇಚರ್ ಸಿಗುತ್ತೆ ಒಂದು ಸಂಪೂರ್ಣದ ಒಂದು ಸಂಪೂರ್ಣತೆ ಸಿಗುತ್ತೆ ಒಂದು ಒಳ್ಳೆಯ ತಂಪು ಗಾಳಿಯಿಂದ ಫ್ರೆಶ್ ಮೈಂಡಸ್ ಆಗುತ್ತೆ ಮತ್ತು ಮೆಂಟಲ್ ಹೆಲ್ತಿಗೆ ತುಂಬ ಇಂಪಾರ್ಟೆಂಟ್ ವಹಿಸುತ್ತದು ಹಂಗಾಗಿ ಆ ಇಲ್ಲೇ ಸುತ್ತಮುತ್ತ ಹಳ್ಳಿ ಕಡೆ ಹೋಗೋದ್ರಿಂದ ಗಿಡ ಮರ ಎಲ್ಲ ನೋಡ್ಬೋದು ಪಕ್ಷಿ ಆಗಲಿ ಅಲ್ಲಿ ಸುತ್ತಮುತ್ತ ಒಂದು ನೇಚರ್ ಆಗಲಿ ಎಲ್ಲ ಒಂದು ಅನುಭವ ಚೆನ್ನಾಗಿರುತ್ತೆ ಇಲ್ಲೀ ಟ್ರಾಫಿಕು ಅದು ಇದು ಎಲ್ಲ ನೋಡೋದಕ್ಕಿನ್ನ ಅಲ್ಲಿ ಅದನ್ನ ಅನ್ಭವ ಅನ್ಬೋಗ್ಸೋದೇ ತುಂಬ ಚಂದವಾಗಿರುತ್ತೆ ಇಲ್ಲೇ ನಾವು ಸುತ್ತಮುತ್ತ ಹಳ್ಳಿಗೆ ಹೋಗ್ತಾ ಇರ್ತೀವಿ ಅಲ್ಲಿರೋ ಜನ ಆಗಲಿ ಅಲ್ಲಿ ಆ ಹಸು ಅನ್ನು ನೋಡ್ಕೊಳದಾಗ್ಲಿ ಒಂದು ಪ್ರಾಣಿ ಪಕ್ಷಿನ ಚೆನ್ನಾಗಿ ನೋಡ್ಕೊಳೋದಾಗಿಂದ ಎಲ್ಲ ಬೆಳ್ಸೋದ್ರಿಂದ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಲ್ಲಿಯ ವಾತಾವರಣನೇ ಒಂದು ತುಂಬ ಸುಂದರವಾಗಿರತ್ತೆ ಒಳ್ಳೆಯ ತಂಪು ಗಾಳಿ ಬರ್ತಿರುತ್ತೆ ತುಂಬ ಮರ ಗಿಡ ಮತ್ತು ಒಳ್ಳೆಯ ತಿನ್ನೋ ಊಟ ಪದಾರ್ಥ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹಾಲು ತುಪ್ಪ ಮೊಸರು ಎಲ್ಲ ಸಿಗುತ್ತೆ ಆ ಅದು ಹಳ್ಳಿ ಆಗಿದ್ದರಿಂದ ಎಲ್ಲ ನಮಗೆ ನ್ಯಾಚುರಲಾಗೇ ಸಿಗುತ್ತೆ ಇಲ್ಲಂದರೆ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಅದು ಇದು ಕೆಮಿಕಲ್ಸ್ ಆಗಲಿ ಫುಡ್ ಪೌಡರ್ ಫುಡ್ ಕಲರ್ ಏನೇ ಆಗಿದ್ರೂ ಮಿಕ್ಸ್ ಮಾಡಿರ್ತಾರೆ ಹಳ್ಳಿಗೋಗೊದರಿಂದ ತುಂಬಾ ಒಂಥರಾ ಒಳ್ಳೆಯ ನೇ ನೇಚರನ್ನ ಎಂಜಾಯ್ ಮಾಡ್ಬೋದು ಒಳ್ಳೆಯ ಗಾಳಿ ತಂಪಾಗಿ ಎಲ್ಲ ಕಡೆನೂ ಹಂಗ್ ಸಿಗೋಲ್ಲ ಹಳ್ಳಿಗೋಗೊದರಿಂದ ಅಲ್ಲಿ ಹಳ್ಳಿಯಲ್ಲಿರೋ ಜನ ಎಲ್ಲ ಎಲ್ಲ ಹೆಲ್ದಿಯಾಗಿಡ್ತಾರೆ ಮತ್ತು ಅವರಿಗೆ ಯಾವಾಗಲೂ ಒಳ್ಳೆಯ ಗಾಳಿ ಒಳ್ಳೆಯ ಊಟ ಆಗಲಿ ಎಲ್ಲ ಪ್ರೋಟೀನ್ಸ್ ವಿಟಮಿನ್ಸ್ ಇರೋವಂಥ ಪದಾರ್ಥನೇ ಇರುತ್ತೆ ಇಲ್ಲಿ ಯ ಏನು ನಾ ನಾರ್ಮಲಾಗಿ ಸಿಟಿಗೆ ಕಂಪೇರ್ ಮಾಡಿದ್ರೆ ಹಳ್ಳಿಯೇ ಬೆಸ್ಟು ಅಲ್ಲಿ ಸ್ವಲ್ಪ ಟೆಕ್ನಾಲಜಿ ಮೇ ಬಿ ಡೌನ್ ಇರ್ಬೋದು ಬಟ್ ಹೆಲ್ತ್ಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಹಾಗಾಗಿ ಆ ಹಳ್ಳಿಗೋದ್ರೆ ಹೆಲ್ತೂ ಒಳ್ಳೆಯ ಹೆಲ್ತೂ ಇಂಪ್ರೂವೈಸ್ ಆಗುತ್ತೆ ಆ್ಯಂಡ್ ನೇಚರೂ ಇಂಪ್ರೂವೈಸ್ ಆಗುತ್ತೆ ಜಾಸ್ತಿ ಮರ ಮತ್ತು ಗಿಡಗಳಿಂದ ಇಡೋದ್ರಿಂದ ಎಲ್ಲೋ ಒಂದು ಕಡೆ ದೇಶ ಒಂದು ಕಡೆಯಿಂದ ಡೆವ್ಲಪ್ ಆಗುತ್ತೆ ಇರೋದ್ರಿಂದ ಮಳೆ ಬೆಳೆ ಎಲ್ಲ ಬರುತ್ತೆ ಚೆನ್ನಾಗಿ ಹಂಗಾಗಿ ಹಳ್ಳಿಗೆಲ್ಲ ಹೋಗೋದು ತುಂಬಾ ಒಳ್ಳೆಯದು ಬೇಸಿ ಅಂದರೆ ಮಕ್ಕಳನ್ನ ಆವಾಗ ಆವಾಗ ವಾ ವಾರಕ್ಕೆ ಒಂದ್ಸಲ ಅಥವಾ ಸಂಡೇಸು ಈ ಕಡೆ ಹಳ್ಳಿ ಕಡೆ ಎಲ್ಲ ಕರ್ಕೊಂಡೋಗಿ ಗಿಡನೆಲ್ಲ ಇಡ್ಸೋದಾಗ್ಲಿ ಅದೆಲ್ಲ ಮಾಡಿದ್ರೆ ಲೈಕ್ ನೇಚರ್ಗೂ ಒಳ್ಳೆಯದು ನಮ್ಗೂ ಒಂದು ಒಳ್ಳೆಯ ಗುಡ್ ನಾಲೇಜ್ ಬರುತ್ತೆ ಹಂಗಾಗಿ ಹಳ್ಳಿಗೋಗೋದರಿಂದ ತುಂಬಾ ಉಪ್ಯೋಗ ಇದೆ